ಪ್ರಯಾಣಿಕರಾಗಿ ತುಂಬ ಸವಾಲುಗಳನ್ನು ಎದುರಿಸಿದ್ದೀವಿ ಏಕೆಂದರೆ ನಾವು ಬೇರೆ ಊರಿಗೆ ಹೋದಾಗ ಬಸ್ಸಿಂದ ಇಳಿದ ಕೂಡಲೇ ನಮಗೆ ಶೌಚಾಲಯಗಳು ಶುಚಿ ಶುಚಿರ್ಭೂತವಾದ ಶೌಚಾಲಯದ ಆವಶ್ಯಕತೆ ಇರುತ್ತದೆ ಈ ಶೌಚಾಲಯದ ಕೊರತೆಯಿಂದ ನಮಗೆ ನಾವು ಆ ರೋಡ್ ಸೈಡಿನಲ್ಲಿ ಶೌಚವನ್ನು ಮಾಡಬೇಕಾದ ಪರಿಸ್ಥಿತಿ ಬರ್ತದೆ ಆದ್ದರಿಂದ ಉತ್ತಮವಾದ ಶೌಚಾಲಯಗಳು ಸುಲಭ ಶೌಚಾಲಯಗಳಂಥ ಅವ್ದು ಆವಶ್ಯಕತೆ ಇರುತ್ತದೆ ಇಲ್ಲದಿದ್ರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳು ತುಂಬ ಇರ್ತದೆ ಮತ್ತು ಆಹಾರ ಆಹಾರ ಮಾಡಿದರೆ ನಮಗೆ ನಮ್ಮ ಒಂದು ನೇಟಿವೀಟಿಗೆ ಸಂಬಂಧಪಟ್ಟ ಆಹಾರಗಳು ತುಂಬ ಆವಶ್ಯಕವಾಗಿರ್ತದೆ ಉದಾರ್ಣೆಗೆ ಹೇಳ್ಬೇಕಾದ್ರೆ ನಾವು ಈಗ ವೆಜಿಟೇರಿಯನ್ನೂ ಶಾಖಾಹಾರಿಗಳಾದರೆ ಅಲ್ಲಿ ಮಾಂಸಾಹಾರದ ಆಹಾರ ಸಿಗುವ ಓಟೆಲ್ಗಳ್ಗೆ ಹೋದ್ರೆ ನಮ್ಗೆ ಈ ಶಾಖಾಹಾರದ ಊಟ ಸಿಕ್ಕಿದರೂ ಮಾಡಲಿಕ್ಕೆ ನಮಗೆ ಇದು ಇರುವುದಿಲ್ಲ ಆದ್ದರಿಂದ ಉತ್ತಮವಾದ ಓಟೆಲ್ ಈ ಉಡುಪಿ ಓಟೆಲ್ಗಳು ಅಂತ ಯಥೇಚ್ಛವಾದ ಓಟೆಲು ಸೇವೆ ಮೆಸ್ಸು ಇಂಥವೆಲ್ಲ ಕ್ಯಾಂಟೀನ್ಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥ ಊರಿಗೆ ನಮ್ಮ ಪ್ರಯಾಣ ಬೆಳೆಸಿದರೆ ನಮಗೆ ಅನುಕೂಲವಾಗ್ತದೆ ಮತ್ತು ಇನ್ನೂ ಕೆಲವಿನ್ನು ಹಳ್ಳಿ ಸೈಡು ಯಾವ್ದಾರೂ ಕಡೆಗೆ ಹೋದ್ರೆ ನಿಮಗೆ ಕೊರತೆಯು ಊಟ ಊಟ ವಸತಿ ಕೊರತೆ ಉಂಟ ಉಂಟಾದರೆ ಅಲ್ಲಿ ಇರಲಿಕ್ಕೆ ನಮಗೆ ಅನನುಕೂಲ ಪರಿಸ್ಥಿತಿ ಉಂಟಾಗ್ತದೆ ಮತ್ತು ಇಂಧನದ ಲಭ್ಯತೆ ಅಂತ ಹೇಳದ್ರೆ ಈ ಪೆಟ್ರೋಲು ಡೀಸೆಲು ಎಲ್ಲಿಯಾದ್ರೂ ಗಾಡಿ ಹೋದಾಗ ಸ್ವಂತ ವೆಯ್ಕಲ್ ಮಾಡಿ ಹೋದಾಗ ಹಿಂದಿನ ವೆಯ್ಕ ಇವುಗಳು ಇಲ್ಲದಿದ್ದಾಗ ಅಲ್ಲಿ ಒಂದು ದಿನ ನಾವು ಉಳಿಯುವ ಪರಿಸ್ಥಿತಿ ಉಂಟಾಗ್ತದೆ ಅಂಥ ಉಳಿಯುವ ಪರಿಸ್ಥಿತಿ ಹಳ್ಳಿ ಕಾಡಿನ ಮಧ್ಯೆ ಎಲ್ಲಿಯಾದರೂ ಇಂಥ ಅನಾಹುತಗಳು ಸಂಭವಿಸಿದರೆ ತುಂಬ ಕಷ್ಟದ ಏನು ಪರಿಸ್ಥಿತಿ ನಾವು ಎದುರಿಸ್ಬೇಕಾಗ್ತದೆ ಆದ್ರಿಂದ ಒಂದು ಕಿಲೋಮೀಟ್ರು ಎರಡು ಕಿಲೋಮೀಟ್ರಿಗೆ ಒಂದು ಕಡೆ ಪೆಟ್ರೋಲ್ ಬಂಕ್ಗಳು ಪೆಟ್ರೊಲ್ ಪಿಲ್ಲಿಂಗ್ ಸ್ಟೇಷನ್ಗಳು ಇದ್ದರೆ ಉತ್ತಮ ಅಂತ ಹೇಳಿ ನಾವು ಹೇಳ್ಬೋದು ಇದರಿಂದ ನಾವು ಆಗುವ ಅನಾಹುತಗಳನ್ ತಪ್ಪಿಸಿ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಸ್ಥಳವನ್ನು ತಲುಪಿ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಪೂರೈಸುವ ಮತ್ತು ಪ್ರವಾಸವನ್ನು ಸಂತೋಷದಾಯಕವಾಗಿ ಮುಗಿಸುವ ಅವಕಾಶಗಳು ತುಂಬ ಜಾಸ್ತಿ ಇರ್ತದೆ